ಹಲೋ ಹಲೋ ಯಾರು ಹಾಂ ಹೌದು ನೀವ್ಯಾರು ಏನಾಗಬೇಕಾಗಿತ್ತಮ್ಮ ಹಾಂ ಹೇಳಿ ಹಾಂ

ಯಾವತ್ತು ಬಂದಿದ್ದಿದ್ದು ನೀವು ಹೌದಾ ನಾವು ಹೇಳಿದ ಥರಾನೆ ತೊಗೊಂಡಿದ್ದೀರಾ ನೀವು ಟ್ಯಾಬ್ಲೆಟ್ಸೆಲ್ಲಾ ಮತ್ತು ಇಂಜೆಕ್ಷನ್ ಏನು ಹ್ಞೂ ಇಂಜೆಕ್ಷನ್ ಏನಾದರು ಹಾಕ್ಸ್ಕೊಂಡಿದ್ರಾ ಹೌದಾ ಏನಾಗ್ತ ಇದೆ ಈಗ ಮೊನ್ನೆ ನಮ್ಮ ಹತ್ರ ಬಂದೋದ ಮೇಲೆ ಸ್ವಲ್ಪನು ಕಡಿಮೆ ಆಗಿಲ್ಲವಾ ಹಾಂ ಹಾಂ

ಹೌದಾ ಎಷ್ಟು ದಿವ್ಸದಿಂದ ಇತ್ತು ನಿಮಗೆ ಇಂಜೆಕ್ಷನ್ ಏನಾದರು ಮಾಡ್ಸ್ಕೊಂಡು ಹೋದ್ರಾ ಹಾಂ ಟ್ಯಾಬ್ಲೆಟ್ಸು ಕರೆಕ್ಟಾಗಿ ಟೈಮ್ ಟೈಮ್ಗು ತಗೋತಾ ಇದ್ದೀರಾ

ಹೌದಾ ನೋಡಮ್ಮ ಈಗ ಏನಾಗಿದೆ ಅಂತಂದರೆ ಎಲ್ಲಾ ಕಡೇಲೂ ವೆದರ್ ಚೇಂಜಾಗಿದೆ ಮಳೆ ಎಲ್ಲ ಬರ್ತಾ ಇರೋದರಿಂದ ಎಲ್ಲಾರ ಕಡೆಗು ಹಂಗೆ ಆಗ್ತಾ ಇದೆ ವೈರಲ್ ಫೀವರು ಟೈಫಾಯ್ಡು ಎಲ್ಲ ಆಗ್ತಾ ಇದೆ ಅದಕ್ಕೆ ನೀವೇನು ಮಾಡ್ತೀರ ಅಂತಂದರೆ ನಾವು ಕೊಟ್ಟಿರೋ ಮಾತ್ರೆನ ಕರಕ್ಟು ಟೈಮ್ ಟು ಟೈಮ್ ತಗೋಳಿ ಅದಾದ ಮೇಲೆ ಒಂದ್ಸಲ ಬನ್ನಿ ಬ್ಲಡ್ ಚಕಪ್ ಮಾಡ್ಸ್ಕೊಂಡ್ ಬರುವಿರಂತೆ ಆವಾಗ ನಾವು ಬ್ಲಡ್ ಚಕಪ್ ಮಾಡ್ಸ್ದಾಗ ನಿಮಗೆ ಯಾವ ಮಾತ್ರೆ ಕೊಡಬೇಕು ಯಾವ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಾಗುತ್ತೆ ಮತ್ತು ಇನ್ನೊಂದೇನು ಮಾಡಿರಿ ಗೊತ್ತ ಬಿಸಿನೀರು ಕಾಯಿಸಿ ಕುಡೀಬೇಕು ಕಾಯಿಸಿ ಆರ್ಸಿದ ನೀರು ಕುಡೀರಿ ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ ಕೆಲ್ಸಕ್ಕೆ ಹೋಗೋದ್ರಿಂದ ನೀವೇನಾದರು ಅಲ್ಲಿ ಇಲ್ಲಿ ನೀರು ಕುಡಿಯೋದ್ರಿಂದ ಗಂಟ್ಲು ಇನ್ಫೆಕ್ಷನ್ ಆಗೋದಕ್ಕೂ ಮೈಕೈ ನೋವು ಬರುತ್ತೆ ತಲೆನೋವು ಬರುತ್ತೆ ಮತ್ತು ಮೇಯ್ನ್ ಇದಕ್ಕೇನಂತಂದರೆ ರೆಸ್ಟ್ ಮಾಡಬೇಕಮ್ಮ ನೀವು ಆಯಿತಾ ನೀವು ಸಾಯಂಕಾಲ ಒಂದ್ಸಲ ಆಸ್ಪೆಟ್ಲಗೆ ಬನ್ನಿರಿ ಬ್ಲಡ್ ಚಕಪ್ ಮಾಡಿಸ್ಕೊಂಡು ತಗೊಂಡ್ ಬಂದು ತೋರಿಸ್ಬಿಟ್ಟು ಇದು ಮಾಡ್ಕೊಳ್ಳುವಿರಂತೆ